ನಮ್ಮ ಪ್ರದೇಶದಲ್ಲಿ ಮೂರು ಆಸ್ಪತ್ರೆಗಳಿವೆ ನನಗೆ ಏನಾದರೂ ಅನಾರೋಗ್ಯವಿದ್ದರೆ ಆ ಆಸ್ಪತ್ರೆಯಲ್ಲಿ ನಾನು ಚಿಕಿತ್ಸೆ ಪಡೆಯಲು ಹೋಗುತ್ತೇನೆ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲ್ಲೂಕು ಮಟ್ಟದ ಆರೋಗ್ಯ ಕೇಂದ್ರವನ್ನು ಹೊಂದಿದೆ ಸುಲಭವಾಗಿ ತಲುಪಬಹುದು ಮತ್ತು ಆಂಬುಲೆನ್ಸ್ ಸೇವೆ ಕೂಡ ಇದೆ ನಮ್ಮ ಹಳ್ಳಿಯಲ್ಲಿ ಎಲ್ಲ ಜನರು ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಔಷಧಿಯು ದೊರೆಯುತ್ತದೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡುವ ಮತ್ತು ಅನುಭವವಿರುವ ಡಾಕ್ಟರ್ಗಳು ನಮ್ಮಲ್ಲಿ ಇದ್ದಾರೆ ಆದ್ದರಿಂದ ನಾನು ಸುಲಭವಾಗಿ ತಲುಪಬಹುದಾಗಿದೆ ಆಸ್ಪತ್ರೆಗೆ